ಚಿತ್ರದುರ್ಗದಲ್ಲಿ ಅನೇಕ ರೀತಿಯ ವಸತಿ ಸೌಲಭ್ಯಗಳು ಇವೆ ವಿದ್ಯಾಭ್ಯಾಸಕ್ಕೆಂದು ಬಂದ ಮಕ್ಕಳಿಗೆ ಅನೇಕ ರೀತಿಯ ಸ ವಸತಿ ಸೌಲಭ್ಯಗಳಿವೆ ಬಿ ಸಿ ಎಮ್ ವಸತಿ ನಿಲಯಗಳಿವೆ ಮತ್ತು ಎಸ್ ಸಿ ಎಸ್ ಟಿ ವಸತಿ ನಿಲಯಗಳು ವಿಧ್ಯಾರ್ಥಿಗಳಿಗಾಗಿ ಸರ್ಕಾರವು ರಚಿಸಿದೆ ಅದೂ ಅಲ್ಲದೆ ವಲಸೆ ಬಂದವರಿಗೋಸ್ಕರ ಮಠದ ಹತ್ತಿರ ಅನೇಕ ರೀತಿಯ ವಲ ವಸತಿಗಳು ಈ ವನ್ ರಚಿಸಲಾಗಿದೆ ಮತ್ತು ಸ್ಥಳೀಯ ಅನೇಕ ವಸತಿಗಳಿ ವಸತಿಗಳಿವೆ ಅವುಗಳಿಗೆ ತಿಂಗಳಿಗೆ ಎರಡು ಮೂರು ಸಾವಿರದಂತೆ ಅನೇಕ ವಸತಿಗಳು ನಮ್ ವಸತಿ ನಿಲಯಗಳು ನಮಗೆ ಬಾಡಿಗೆ ಸಿಗುತ್ತವೆ ಓದು ಮತ್ತು ವಲ್ಸ್ ವಿದ್ಯಾಭ್ಯಾಸಕ್ಕಾಗಿ ವಲಸೆ ಬಂದಿರುವವರು ಸಾಕಷ್ಟು ಅನೇಕ ವಸತಿ ನಿಲಯಗಳಲ್ಲಿ ಉಳಿದುಕೊಂಡಿರುತ್ತಾರೆ ವಿದ್ಯುತ್ ಸೌಲಭ್ಯವು ಇಲ್ಲಿ ಚೆನ್ನಾಗಿದೆ